ಶಿವಮೊಗ್ಗ ಜಿಲ್ಲೆಯನ್ನು ಅನ್ನದ ಬಟ್ಟಲೆಂದು ಕರೆಯುತ್ತಾರೆ ಯಾಕೆಂದರೆ ಇಲ್ಲಿ ಕೃಷಿಯ ಮತ್ತು ಕೈಗಾರಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಇಲ್ಲಿ ತುಂಗಭದ್ರಾ ಶರಾವತಿ ಕುಮುದಾ ನದಿಗಳು ಈ ಪ್ರದೇಶದಲ್ಲಿ ಕೃಷಿಯನ್ನು ಕಾಪಾಡುತ್ತದೆ ಶರಾವತಿ ಹೈಡ್ರೊ ಪ್ರೊಜೆಕ್ಟ್ ಮತ್ತು ವರಾಹಿ ಯೋಜನೆಗಳು ರಾಜ್ಯದ ವಿದ್ಯುತ್ ಅಗತ್ಯವನ್ನು ಪೂರೈಸುತ್ತದೆ ಇಲ್ಲಿ ಮುಖ್ಯವಾಗಿ ಅಡಿಕೆ ಹತ್ತಿ ಮೆಣಸು ಶುಂಠಿ ಇವುಗಳನ್ನು ಮುಖ್ಯವಾಗಿ ಬೆಳೆಸುತ್ತಾರೆ ಅವುಗಳ ಜೊತೆಗೆ ಏಲಕ್ಕಿ ದಾಲ್ಚೀನಿ ಲವಂಗದಂಥ ಮಸಾಲೆ ಪದಾರ್ಥಗಳನ್ನು ಬೆಳೆಸುತ್ತಾರೆ ಇಲ್ಲಿ ಕೃಷಿ ಜೊತೆಗೆ ಕೈಗಾರಿಕೆಗಳು ಕೂಡ ಇವೆ ಉದಾಹರಣೆಗೆ ಶರಾವತಿ ಹೈಡ್ರೊ ಪ್ರೊಜೆಕ್ಟ್ ಭದ್ರಾವತಿ ಸ್ಟೀಲ್ ಕಾರ್ಖಾನೆ ಇತ್ಯಾದಿ ಇದರ ಜೊತೆಗೆ ಶ್ರೀ ಗಂಧದ ಕಿತ್ತಳೆಗಳು ಅಗರಬತ್ತಿ ಉತ್ಪಾದನೆ ಮುಂತಾದ ಸಣ್ಣ ಕೈಗಾರಿಕೆಗಳು ಇವೆ ಭದ್ರಾವತಿ ಸ್ಟೀಲ್ ಕಾರ್ಖಾನೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ್ದರು ಅದು ಕರ್ನಾಟಕದಲ್ಲಿ ಪ್ರಾರಂಭಿಸಿದ್ದು ಹಳೆಯ ಕಾರ್ಖಾನೆಗಳಲ್ಲಿ ಒಂದು ಈ ಕಾರ್ಖಾನೆ ನೂರು ವರ್ಷ ಕಳೆದರೂ ಉತ್ತಮವಾಗಿ ಕೆಲಸ ಮಾಡುತ್ತಿದೆ ಇಂತಹ ಹಲವಾರು ಕಾರ್ಖಾನೆಗಳು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇವೆ